ಹಲೋ ನಮ್ಸ್ಕಾರ ಸರ್ ಸರ್ ನಾವು ಚಿತ್ರದುರ್ಗುಕ್ಕೆ ಒಂದು ಎರ್ಡು ದಿನ ಒಂದ್ವಾರ ಮಟ್ಟಿಗೆ ಒಂದು ಗಾಡಿ ಬೇಕಾಗಿತ್ತು ಸರ್ ಹಾಂ ಟು ವೀಲರ್ ಸರ್ ಟು ವೀಲರ್ ಬೇಕಾಗಿತ್ತಾ ಹ್ಯಾಂಗೆ ಸರ್ ರೆಂಟ್ ರೀ ಹಾಂ ಹಾಂ ಸರ್ ಹೊಂಡ ಬೇಕು ರೀ ಹೀರೊ ಹೊಂಡ ಬೇಕು ಸರ್ ಹೀರೊ ಹೊಂಡ ಹಾಂ ಅಸ್ತೆ ಸರ್ ಸ್ಪ್ಲೆಂಡರ್ ರೀ ಸೊಲ್ಪ ಸ್ಲೊ ಸ್ಮೂತ್ ಆಗ್ಬೇಕು ನೋಡ್ರಿ ಚಲೋ ಅದು ಗ್ಯಾರೆಂಟಿ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹ್ಯಾಂಗೆ ಸರ್ ರೆಂಟ್ ಹ್ಯಾಂಗ ರೀ ಸರ್ ನಮ್ಗ ಒಂದು ಒಂದು ಎರ್ಡು ವಾರ ಸರ್ ಒಂದು ವಾರ ಎರ್ಡು ವಾರ ಸರ್ ಹಾಂ ಒಂದು ವಾರ ಆಕೈತಿ ಸರ್ ನಮ್ಮ ಕೆಲಸ ಹಾಂ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕೊ ಹಾಂ ಸರ್ ಹಾಂ

ಯಾಕೆ ರೇಟ್ ಬಾಳಾತಲ್ಲಾ ರೀ ಮಾಲಿಕ್ರೆ ಅಲ್ರಿ ದಿನಕ್ಕೆ ದಿನಕ್ಕೆ ಐದುನೂರ ಅಂದರೆ ಏನು ರೀ ಅದು ಏ ಅದು ಏನೈತಿ ಅಂತ ಹೇ ನೋಡಿ ಇಡ್ರಿ ಪಾ ಅದ್ರಾಗ ಹಾಂ ಹಾಂ ಹಾಂ ಹಾಂ ಹೌದೇನು ರೀ ಹಾಂ ನೋಡ್ರಿ ಅದ್ರಾಗಟ್ ಕಮ್ಮಿ ಮಾಡ್ರೀ ಜೊತೆಗೆ ಅದ್ಕ ಏನು ಡಾಕ್ಯುಮೆಂಟ್ಸಿಗೆ ಏನು ಕೊಡ್ಬೇಕು ಏನು ರೀ ಅಷ್ಟು ಸಾಕು ರೀ ಡೆಪಾಸಿಟ್ ಹಾಂ ಹಾಂ ಹಾಂ ಡಿಪಾಸಿಟ್ ಅದೇನು ತಗೊತಿರ ಹ್ಯಾಂಗೆ ರೀ ಕೊಡ್ಬೇಕು ಆಕಾತು ರೀ ಹಾಂ ಇದೇ ಅಲ್ಲಾ ಬಾ ಇನ್ನೊಂದು ಬಾಡಿಗೇನು ಕಡಿಮೆ ಮಾಡ್ರಿ ಅಲ್ರೀ ಅಲ್ರಿ ಹೀಗೆ ಹೀಗೆ ಹೌದು ರೀ ಹಾಂ ಹಾಂ ಹಾಂ ಹಾಂ ಹೌದು ರೀ ಹಾಂ ಹಾಂ ಹಾಂ ಹಾಂ ಹಾಂ ಅಲ್ಲಾ ಲಾಸ್ಟ್ ಟೈಮ್ ಮತ್ತು ನಿಮ್ಮಲ್ಲಿ ತೊಗೊಂಡು ಹೋಗಿದ್ನ ಅಂತ್ಹೇಳಿ ನಾ ಬ್ಯಾರೆ ಕಡೆ ಎಲ್ಲೂ ಹೋಗಿಲ್ಲ ಅದ್ಕ ನಿಮ್ಮ ಕಡೆ ಬಂದೆ ನಾನು ಹಾಂ ಸರಿ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಬರ್ತೇವೆ ಸರ್